ಹಾಂ ನಮಸ್ತೆ ಹೇಳಿ ಹೌದಾ ಯಾರು ಹೇಳಿದರು ನಿಮಗೆ ಈಗ ಎಂತ ನೀವು ಆಯುರ್ವೇದಿಕ್ ಹೌದು ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಕೊಳ್ತೀರ ಅಥವಾ ಈ ಇಂಗ್ಲೀಷ್ ಇದು ಮಾಡ್ತೀರಾ ಯಾವುದಕ್ಕೆ ಸಜೆಸ್ಟ್ ಆಗ್ತೀರಾ ಹೌದಾ ನೋಡಿ ಮೆಡಿಸಿನ್ನು ಬೇಗ ಗುಣ ಆಗತ್ತೆ ಆದರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪರಪ್ಪ ಇದ್ದಾರೆ ಮತ್ತು ರಾಹುಲ್ ಭೋಸ್ಲೆ ಅಂತ ಇದ್ದಾರೆ ಭಾಗ್ವತ್ ಶಾಪಲ್ಲಿ ಪ್ರೈವೇಟ್ ಇದು ಭಾಗ್ವತು ಕಿಶನ್ ಭಾಗ್ವತ್ ಅಂತ ರೀಸೆಂಟಾಗಿ ಒಳ್ಳೆಯ ಹುಡುಗ ತುಂಬ ಚೆನ್ನಾಗಿ ಓದಿದ್ದಾರೆ ಡಾಕ್ಟ್ರು ಸಣ್ಣ ಪ್ರಾಯ ನೋಡಿ ನಾನು ಕಳಿಸಿದ ಸುಮಾರು ಜನ ಗುಣ ಆಗಿದ್ದಾರೆ ಈವನ್ ಪರಪ್ಪ ಅವರ ಹತ್ತಿರನೂ ಹೌದು ಈ ಇಲ್ಲಿ ಕಿಶನ್ ಭಾಗ್ವತ್ರ ಹತ್ರನು ಹೌದು ಆಯಿತಾ ಹಾಂ ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಆಗದೇ ಹೋದರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ವೆಂಕಟರಮಣ ಹೆಗ್ಡೆ ಶಿರಸಿ ಆಯಿಲ್ ಮಸಾಜು ಹೌದು ಹೌದು ಸೊಪ್ಪು ಈ ಥರದಲ್ಲೇ ಗುಣ ಆಗತ್ತೆ ಆಯುರ್ವೇದಿಕ್ ಅಲ್ಲ ಸ್ವಲ್ಪ ನಿಧಾನ ಆದರೂ ಸಹ ಪರ್ಫೆಕ್ಟ್ ಇರತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗೆ ಎಷ್ಟು ಏಜು ನಿಮಗೆ ಎಷ್ಟು ಏಜು ನಿಮಗೆ ಫಿಫ್ಟಿ ಫೈವ್ ಅಂದರೆ ಈಗ ಫೋರ್ಟಿಗೆ ಶುರು ಆಗುವುದು ಮಾರಾಯರೆ ಮತ್ತೆ ಅದು ಇರೋದೆ ಹಾಗೆ ಅಲ್ಲ ನಲವತ್ತರಿಂದಾನೆ ಶುರು ಐವತ್ತೈದಂದರೆ ನಿಮಗೆ ಬೋನಸ್ಸೇನ ಹೇಳ್ಬೋದು ಹೌದು ಹೌದು ಹೌದು ಹೌದು ಒಂದು ಕೆಲಸ ಮಾಡಿ ಈಗ ಫಸ್ಟ್ ನೀವು ಇಲ್ಲಿ ಭಾಗ್ವತ್ ಶಾಪ್ ಹತ್ರ ನೋಡಿ ಕಿಶನ್ ಭಾಗ್ವತ್ರ ಹತ್ರ ತಗೊಳ್ಳಿ ಭಾಗವತ್ ಶಾಪ್ ಅಂತ ಇದೆ ಇಲ್ಲಿ ಸಾಗರದಲ್ಲಿ ಆಯಿತಾ ಇಲ್ಲಿ ಬಂದು ನೋಡಿ ಅವರು ಮತ್ತೆ ನಿಮಗೆ ದುಬಾರಿ ಅನಿಸಿದ್ರೆ ಅಂದರೆ ಹಣದ್ದೆಲ್ಲ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ ಇವರೆ ಅದಕ್ಕೋಸ್ಕರ ಈ ಗವರ್ಮೆಂಟಲ್ಲೂ ಹೋಗಿ ನೋಡಿ ಅಲ್ಲೂ ತುಂಬ ಚೆನ್ನಾಗಿದೆ ಅವರ ಕೈ ಗುಣ ಚೆನ್ನಾಗಿದೆ ಪರಪ್ಪ ಡಾಕ್ಟ್ರದ್ದು ಆಯಿತಾ ಅಲ್ಲೊಂದು ಸಲ ತೈಲ ಹಚ್ಕೊಂಡ್ರೆ ಗುಣ ಆಗತ್ತೆ ಬಟ್ ಅದೇ ಥರ ಟ್ರೀಟ್ಮೆಂಟ್ ತಕೊಳ್ಬೇಕು ಅದು ಆಯುರ್ವೇದಿಕು ಸ್ವಲ್ಪ ನಿಧಾನ ಅದೇ ಹೇಳಿದೆನಲ್ಲ ವೆಂಕಟರಮಣ ಹೆಗ್ಡೆ ಶಿರಸಿ ಹತ್ತಿರ ಇದ್ದಾರೆ ಅವರು ಶಿರಸಿಯಲ್ಲಿ ಅದೆಲ್ಲ ಹಚ್ಚಬೇಡಿ ಇವರೆ ಡಾಕ್ಟ್ರು ಸಜೆಸ್ಟೇ ಮಾಡ್ಕೊಳ್ಳಿ ಫಸ್ಟ್ ಏನಾಗಿದೆ ಅಂತ ಗೊತ್ತಾದ ನಂತರ ನಾವು ಬೇರೆ ಟ್ರೀಟ್ಮೆಂಟ್ ತಕೊಳ್ಬೇಕು ನೋಡಿ ಕಿಶನ್ ಭಾಗ್ವತ್ ಹತ್ತಿರ ಕೇಳ್ನೋಡಿ ಹೇಳ್ನೋಡಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಆಯಿತಾ ಹಾಂ ಹಾಂ ಹಾಂ ಸರಿ ಸರಿ ಹಾಂ ಆಯಿತು ಆಯಿತು ಆಯಿತು ಹಾಂ ಹಾಂ ಹಾಂ ಹಾಂ ಹಾಂ